ನನ್ನ ಪ್ರಕಾರ ಪುರುಷ ಮತ್ತು ಮಹಿಳೆಯ ಪಾತ್ರ ಅಂದರೆ ಮೆ ಬಿ ಈಕ್ವಲ್ ಅನ್ಸುತ್ತೆ ನನ್ನ ಒಂದು ಫ್ಯಾಮಿಲಿ ಬ್ಯಾಗ್ರೌಂಡ್ ನೋಡಿ ನಾ ನನ್ನ ಅನುಭವ ಹೇಳ್ತಿರೋದು ಯಾಕಂದರೆ ನಮ್ಮ ಮನೇಲಿ ಅಮ್ಮ ಮತ್ತು ನಾನು ನನ್ನ ಇಬ್ಬರು ಅಣ್ಣಂದ್ರು ಇರೋದು ಸೋ ಅಣ್ಣಾ ನಾವೂ ಇದ್ದಂಥ ರೀತಿ ಚಿಕ್ಕೋರಿಂದ ಚಿಕ್ಕೋರಿಂದ ಇಲ್ಲಿವರೆಗು ನಾವು ಒಂದು ಏಜಿಗ್ ಬರೋವರೆಗು ನಮ್ಮ ಒಂದು ವಿದ್ಯಾಭ್ಯಾಸ ಮುಗಿಯೊವರೆಗು ನಮ್ಮ ನಮ್ಮ ಒಂದು ಸ್ಥಾನಕ್ಕೆ ನಾವು ನಿಲ್ಲೊವರೆಗು ನಮ್ಮನ್ನು ನೋಡಿಕೊಂಡಿದ್ದು ನಮ್ಮ ಅಮ್ಮೋರೆ ಸೋ ಹಂಗಾಗಿ ನಾನು ಹೇಳ್ತಿರೊದು ಅಪ್ಪ ನೋಡಿಕೊಂಡಿಲ್ಲ ಅಪ್ಪ ಇಲ್ಲ ಅಂತ ಅಂದರು ಕೂಡ ಪುರುಷರ್ದು ಏನು ಪಾತ್ರ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಯಾಕಂದರೆ ನನಗೆ ಇಬ್ಬರು ಅಣ್ಣಂದಿರಿದಾರೆ ಸೋ ಇಬ್ಬರು ಅಣ್ಣಂದ್ರಿದಾರಂದ್ರೆ ಯಾವತ್ತು ನನಗೆ ಏನು ಕಡಿಮೆ ಮಾಡಿಲ್ಲ ಸೋ ನಾನು ಯಾವತ್ತು ಅವ್ರಿಗೆ ಏನು ಕಡಿಮೆ ಮಾಡಿಲ್ಲ ಯಾಕಂದರೆ ಅವರು ಮನೆ ಮನೆಗೆ ಏನು ಬೇಕು ಏನು ಬೇಡ ಏನು ತರಬೇಕು ಏನು ಇಲ್ಲ ಅಂತ ನಮ್ಮನ್ನು ಪ್ರತಿಯೊಂದನ್ನು ಕೇಳಿ ಮಾಡು ಮಾಡಬೇಕಾದ್ರೆ ಅವ್ರಿಗೆ ನಾವು ಏನು ಮಾಡಾಕಬೇಕು ಏನು ತಿನ್ನೊಕ್ ಮತ್ತು ಮಾಡಿ ಕೊಡಬೇಕು ಅಥ್ವ ಅವರ ಬಟ್ಟೆ ಬರೆ ಹೇಗೆ ನೋಡ್ಕೊಬೇಕು ನಮ್ಮ ಮನೆ ಕೆಲ್ಸಗಳು ಹೆಂಗೆ ನೋಡ್ಕೊಬೇಕು ಅನ್ನೋದ್ರ ಬಗ್ಗೆ ನಾವಿರ್ತೀವಿ ಸೋ ಹಿಂಗಿದ್ದಾಗ ಇಲ್ಲಿ ಅವ್ರು ಜಾಸ್ತಿ ಕೆಲಸ ಮಾಡ್ತ ಅವ್ರ ಪಾತ್ರ ಜಾಸ್ತಿ ಇದೆ ನಮ್ಮ ಪಾತ್ರ ಕಡಿಮೆ ಇದೆ ಇಂಥವ್ ಯಾವಗೂ ನನಗೆ ಎಲ್ಲೂ ಕಂಡು ಬಂದಿಲ್ಲ ಯಾಕಂದರೆ ನಾವು ಮೂರು ಜನ ಸ್ಟಡಿ ಮಾಡಬೇಕಾದ್ರೆ ಅಮ್ಮ ಎಲ್ಲ ನೋಡ್ಕೊತಿದ್ರು ಅಮ್ಮ ಕೆಲ್ಸಕ್ಕೆ ಹೋಗ್ಬರ್ತಿದ್ರು ಅವರೆ ಎಲ್ಲ ಮಾಡ್ಕೊತಿದ್ರು ನಾನು ಇಲ್ಲಿ ಡಿಗ್ರಿ ಮುಗಿಯೋವರ್ಗು ನಾನು ಮನೇಲೆ ಅಮ್ಮಗೆ ಹೆಲ್ಪ್ ಮಾಡ್ಕೊತ ಅಡುಗೆ ಆಗಿರ್ಬೋದು ಅಡುಗೆ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಪ್ರತಿವೊಂದು ಕೆಲ್ಸ ನಾ ಮಾಡ್ಕೊತಿದ್ದೆ ಅಣ್ಣಂದಿರು ವಿದ್ಯಾಭ್ಯಾಸೆಲ್ಲ ಮುಗ್ದ ತಕ್ಷಣ ಕೆಲ್ಸಕ್ಕೆ ಹೋದ್ರು ಕೆಲ್ಸಕ್ಕೆ ಹೋಗಿದ್ರೆ ಸಾಕು ಒಬ್ಬ ಮನೇಲಿ ಇರ್ತಕ್ಕಂಥ ಹೆಣ್ಣುಮಕ್ಳಿಗೆ ಮನೇಲಿ ಇರ್ತಕ್ಕಂಥ ಗಂಡುಮಕ್ಳು ಕೆಲಸಕ್ಕೋಗಿ ದುಡಿದು ತಂದಾಕಿದರೆ ಸಾಕು ಮಾಡೋಕ್ ಯಾವತ್ತು ಹಿಂಜರಿಯೋಲ್ಲ ಸೋ ಅಂಥಾ ಒಂದು ಟೈಮಲ್ಲಿ ನಮ್ಮದು ಹಂಗೆ ಬಂದಿದ್ದು ನಾವು ಚಿಕ್ಕೋರಿಂದ ಮೂರು ಜನ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಿದ್ವಿ ಕಂಪ್ಲೀಟ್ ಮಾಡಿದಮೇಲೆ ಸಾಧ್ಯವಾದಷ್ಟು ನಮ್ಮ ನಮ್ಮ ಒಂದು ಕೆಪಾಸಿಟಿ ಏನು ಇದೆ ಅಷ್ಟು ನಾವೂ ದುಡೀ ದುಡಿತಿದಿವಿ ಸೊ ದುಡಿಬೇಕಾದರೆ ನಾನು ಕೆಲ್ಸಕ್ಕೆ ಹೋಗಿ ಅಮ್ಮ ಹುಷಾರಿಲ್ಲ ಅಮ್ಮ ಮಾಡೋಕ್ಕಾಗಲ್ಲ ಯಾಕಂದರೆ ನಾವೊಂದು ಸ್ಟೇಜಿಗೆ ಬರೋವರೆಗು ಅಮ್ಮ ಮಾಡಿದಳು ಅಮ್ಮ ಎಲ್ಲ ಕೆಲ್ಸ ಮಾಡಿದಳು ನಮಗ್ಯಾವ್ದುನ್ನು ಬಿಟ್ಟಿಲ್ಲ ಸೋ ಹಂಗ್ ಮಾಡಿದಳು ಅಂದರೆ ಆಕೆ ಪಾತ್ರ ಯಾವ ಯಾವುದ್ರಲ್ಲು ಕಡಿಮೆ ಇಲ್ಲ ಅಂತ ಅನ್ಕೊತೀನಿ ಯಾಕಂದರೆ ಆಕೀ ಆಕೆ ಸಾಯೋವರೆಗು ಮೆ ಬಿ ಕಡಿಮೆ ಆಗೋಲ್ಲ ಅಂತ ಅನ್ಕೊತೀನಿ ಯಾಕಂದರೆ ಅಷ್ಟು ಮಾಡಿದಳು ನಾವು ಒಂದು ಸ್ಟೇಜಿಗೆ ಬರೋವರೆಗು ಆಕೆ ಮಾಡಿದಳು ಅಂದರೆ ಅದು ನಾವು ಅದು ಸಮಾ ಸಮ ಈಕ್ವಲ್ ಅಲ್ಲ ಅಂತ ಹೇಳ್ತಿನ್ ನಾನು ಸೊ ಹಂಗಾಗಿ ಆಕೆ ಪಾತ್ರ ಅಲ್ಲಿಗೆ ನೆಕ್ಸ್ಟು ನಾನು ಮತ್ತು ನಮ್ಮ ಇಬ್ಬರು ಅಣ್ಣಂದಿರು ಬರ್ತಿವಿ ಇಬ್ಬರು ಅಣ್ಣಂದಿರು ಕೆಲ್ಸಕ್ಕೆ ಹೋಗ್ತಾರೆ ನಾನು ಕೂಡ ಕೆಲ್ಸಕ್ಕೆ ಹೋಗ್ತಿನಿ ಬರ್ತಿನಿ ಮನೆಲಿ ಏನಿರುತ್ತೋ ಎಲ್ಲ ಕೆಲಸ ಮುಗಿಸ್ಕೊತೀನಿ ಸೋ ಹಂಗಾಗಿ ನನಗೆ ಯಾವುದು ಹೆಚ್ಚು ಯಾವುದು ಕಡಿಮೆ ಅಂತ ಎಲ್ಲು ಕಂಡು ಬಂದಿಲ್ಲ ಬೇರೇ ಎಲ್ಲದಕ್ಕೂ ಹೋಲ್ಸುದ್ರು ಕೂಡ ಅವ್ರವರ ಮನೆ ಪರಿಸ್ಥಿತಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಯಾಕಂದರೆ ಕೆಲ್ವೊಬ್ರು ಕೆಲ್ಸಕ್ಕೆ ಹೋಗ್ದೆನೆ ಇರ್ಬೋದು ಆದರೂ ಗಂಡುಮಕ್ಳು ಕೆಲ್ಸಕ್ಕೆ ಹೋಗ್ದೆ ಇರ್ಬೋದು ಹೆಣ್ಣುಮಕ್ಳು ಮನೆಲಿ ಕೆಲಸ ಮಾಡ್ದೆ ಇರ್ಬೋದು ಹಂಗೆ ಅವ್ರವರ ಮನೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಸೋ ನಮ್ಮಮನೇಲಿ ಈ ಥರ ಇದೆ ಯಾವತ್ತು ಜಾಸ್ತಿ ಅವ್ರು ಜಾಸ್ತಿ ಮಾಡ್ತಾರೇ ನಾವು ಕಡಿಮೆ ಮಾಡ್ತೀವಿ ಇದು ಯಾವತ್ತು ಕಂಡು ಬಂದಿಲ್ಲ ಯಾಕಂದರೆ ಇನ್ನು ಅಣ್ಣಂದಿರು ಕೂಡ ಬ್ಯಾಚುಲರ್ಸ್ ಇರೋದರಿಂದ ಸೋ ಅದ್ಯಾವುದು ಕಂಡು ಬಂದಿಲ್ಲ ಮಾಡ್ಕೊಂಡೋದ್ರೆ ಈಕ್ವಲ್ ಆಗೇ ಮಾಡ್ತೀವಿ ಕೆಲಸ ನೆಕ್ಸ್ಟು ಇನ್ನೊಂದು ಹೇಳ್ಬೇಕಂದ್ರೆ ನಾನು ಕೆಲ್ಸುಕ್ಕೆ ಹೋಗಿ ನಾನು ಕೆಲ್ಸಕ್ಕೆ ಹೋಗಿ ಬೆಳಗ್ಗೆ ಟೆನ್ ಓ ಕ್ಲಾಕಿಂದ ಸಿಕ್ಸ್ ಓ ಕ್ಲಾಕ್ವರೆಗು ವರ್ಕ್ ಮಾಡ್ತೀನಿ ಮನೆಗೆ ಬಂದು ಅಡುಗೆ ಅಡುಗೆ ಮಾಡ್ತೀನಿ ಅಡುಗೆ ಮಾಡಿ ಎಲ್ಲ ನೈಟ್ ನೈಟ್ ಏನೂ ನನ್ನ ಅಡುಗೆ ಕೆಲಸಾಗಿರ್ಬೋದು ಊಟದಿಂದ ಹಿಡಿದು ಏನಿರುತ್ತೋ ಅದೆಲ್ಲ ಕೆಲಸ ಮುಗಿಸ್ಕೊತೀನಿ ಮುಗಿಸ್ಕೊಂಡಾಗಿದ್ಮೇಲೆ ನಮ್ಮಅಣ್ಣಂದ್ರು ಕೆಲ್ಸದಿಂದ ಬರ್ತಾರೆ ಕೆಲ್ಸದಿಂದ ಬಂದು ಅವ್ರದ್ದು ಏನಾದರು ನೀರು ತರೋದಿತ್ ಅಂದರೆ ನೀರು ತರ್ತಾರೆ ಅಥ್ವ ಏನಾದ್ರು ತರಕಾರಿ ತಗೊಬರ್ರಿ ಅಂದರೆ ತರಕಾರಿ ತಗೊಬರ್ತರೆ ಮಾಡ್ತಾರೆ ಸೋ ಹಂಗಾಗಿ ಎಲ್ಲೂ ಇಲ್ಲಿ ಜಾಸ್ತಿ ಅಂತ ಏನೂ ಅನಿಸಿಲ್ಲ ಆದರೆ ಹೆಣ್ಣುಮಕ್ಳಾಗಿ ಹೊರಗೆ ಹೋಗೋದು ಕಡಿಮೆ ಎಲ್ಲ ಮನೆಲಿದ್ದೆ ಮಾಡ್ತಾರೆ ಸೋ ಹಂಗಾಗೀ ಎಲ್ಲೂ ಹೆಚ್ಚು ಕಮ್ಮಿ ಅಂತ ನನಗೇನು ಕಾಣ್ಸೋದಿಲ್ಲ ಈಕ್ವಲ್ ಆಗೆ ಕಾಣ್ಸುತ್ತೆ ನಾವು ಬೇರೆ ಬೇರೆ ಮನೆಗಳಲ್ಲಿ ಹೇಗಂತ ಯಾರಿಗು ಗೊತ್ತಾಗೊಲ್ಲ ಅವ್ರವ್ರ ಮನೇ ಪರಿಸ್ಥಿತಿ ಹೇಗಿದಾವೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೋ ನಮ್ಮ ಮನೇಲಿ ಯಾವುದೇ ರೀತೀ ಹೆಚ್ಚು ಕಮ್ಮಿ ಏನಿಲ್ಲ ಗಂಡುಮಕ್ಳು ಏನು ಕೆಲಸ ಮಾಡ್ತಾರೋ ಹೆಣ್ಮಕ್ಳು ಕೂಡ ಕೆಲ್ಸ ಮಾಡ್ತೀವಿ ಸೋ ಹಂಗಾಗಿ ಈಕ್ವಲ್ ಆಗಿದೆ ಇವಾಗ್ ಸಧ್ಯಕ್ಕೆ ನಮ್ಮಮನೇಲಿ ಈಕ್ವಲಾಗೆ ನಾವು ಕೆಲಸ ಮಾಡ್ತಿದಿವಿ ಈಕ್ವಲಾಗಿ ಮನೆ ಎಲ್ಲ ಒಂದು ಆಗು ಹೋಗುಗಳನ್ನ ಎಲ್ಲ ನೋಡ್ಕೊತಿದೀವಿ ಸೋ ಹಂಗಾಗಿ ಏನು ಸಮಸ್ಯೆ ಕೂಡ ಇಲ್ಲ ಸ್ವಲ್ಪ ಅವಾಗವಾಗ ಸ್ವಲ್ಪ ನಿನ್ನ ನೀನು ಕೆಲಸ ಮಾಡು ನಾನು ಕೆಲಸ ಮಾಡಿನಿ ನಾನು ಅಷ್ಟು ಮಾಡಿನಿ ನಾನು ಇಷ್ಟು ಮಾಡಿನಿ ಅಂತ ಕಾಮನ್ ಅವು ಅಣ್ಣ ತಂಗಿ ಅಕ್ಕ ತಂಗಿ ಇವೆಲ್ಲ ಇದ್ದಾಗ ಕಾಮನ್ ಅವೆಲ್ಲ ಬರೋದು ಜಗಳಗಳು ಬಂದಾಗ ಬಟ್ ಒಂದು ರೀತಿ ದೊಡ್ಡೋರಾಗಿ ಯೋಚನೆ ಮಾಡೋದ್ ನೋಡಿದರೆ ಅವು ಯಾವು ದೊಡ್ಡದಲ್ಲ ಎಲ್ಲರೂ ಎಲ್ಲರೂ ಕೆಲಸ ಮಾಡ್ತಿದಿವಿ ಅಂತಾ ಅನಿಸ್ತಿದೆ ನನಗೆ ಸ್ವಲ್ಪ ಏನೋ ಸಿಟ್ಟು ಬಂದಾಗ ಅಥ್ವ ವರ್ಕ್ ಜಾಸ್ತಿ ಆದಾಗ ಸ್ವಲ್ಪ್ ಜಗಳ ಮಾಡ್ತಿನಿ ನಾನೇ ಸ್ವಲ್ಪ ಜಗಳ ಮಾಡ್ತಿನಿ ಹ ನಂಗೇ ತಲೆ ನೋತತೆ ಅದು ನೋತತೆ ಬೆನ್ನು ನೋತತೆ ನಾನು ಮಾಡೋಕ್ಕಾಗಲ್ಲ ಹಂಗೆ ಹಿಂಗೆ ಅಂತ ಜಗಳ ಮಾಡ್ತೀನಿ ಬಟ್ ಹಂಗ್ ಇದ್ದಾಗ ನಾನು ಇನ್ ಕೇಸ್ ಏನಾದರು ಜಗ ನಾನು ಏನಾದರು ಜಗಳ ಮಾಡಿ ಕೆಲಸ ಮಾಡಿಲ್ಲ ಅಂದರೆ ಅವಾಗ ನನ್ನ ದೊಡ್ಡಣ್ಣ ಇದನ್ನ ಅವ್ನು ಎಲ್ಲ ಕೆಲ್ಸ ಮಾಡ್ತಾನೆ ಸೋ ಹಂಗಿದ್ದಾಗ ನನಗೆ ಎಲ್ಲ ಚೆನ್ನಾಗೆ ಇದೆ ಸೋ ನಮ್ಮ ಮನೆ ಕುಟುಂಬ ತುಂಬ ಚೆನ್ನಾಗಿದೆ ಅಂತಾ ಹೇಳ್ತಿನ್ ನಾನು ಅಷ್ಟೇ ಇನ್ನೇನಿಲ್ಲ